ನಾವು ಕರ್ನಾಟಕದವ್ರು ನಾವೇ ಕನ್ನಡ ಮಾ ನಾವು ಕನ್ನಡ ಮಾತಾಡ್ತೀವಿ ಆದರೆ ಇವಾಗ ಅದೇ ಇವಾಗ ಯಾರಾದ್ರೂ ಸಿಗಲಿ ನಾವು ಇಂಗ್ಲಿಷಲ್ಲಿ ಮಾತಾಡೋಕ್ಕೆ ಹೋಗ್ತಿವಿ ಆದರೆ ಏನು ಗೊತ್ತಾ ಬಟ್ ಇಂಟರ್ನ್ಯಾಷನಲ್ ಲೊಂಗ್ವೇಜ್ ಇಂಗ್ಲಿಷ್ ಬೇಕೇ ಬೇಕು ನಮಗೆ ಆದರೆ ಎಲ್ಲ ಸಮಯದಲ್ಲೂ ಇಂಗ್ಲಿಷೇ ಅಲ್ಲ ನಾವು ಕನ್ನಡನ್ನ ಯಾವತ್ತೂ ಮರಿಬಾರದು ಇವಾಗ ಬೇರೆ ಕಡೆ ಹೋಗೋಣ ಅದೇ ಈಗ ಆಂಧ್ರ ಪ್ರದೇಶ್ ತಮಿಳ್ ನಾಡು ಆ ಸೈಡ್ ಹೋಗೋಣ ಬೇಕಿದ್ದರೆ ಅವ್ರು ಆಗಿರ್ಬೋದು ಅವ್ರ ಭಾಷೆನ ಯಾರೂ ಬಿಟ್ಕೊಡಲ್ಲ ಸೊ ಹಾಗೆನೇ ನಾವು ಕೂಡ ನಾವು ನಮ್ಮ ಕನ್ನಡನ ಯಾವತ್ತೂ ಬಿಟ್ಟುಕೊಡ್ಬಾರ್ದು ಏನು ನಮಗೆ ಕೆಲಸದ ಇದರಲ್ಲಿ ಮತ್ತು ನಮ್ಮ ಓದೋ ಅನುಕೂಲಕ್ಕೆಲ್ಲ ಇಂಗ್ಲಿಷ್ ಬೇಕು ಒಪ್ಪಿಕೊಳ್ಳೋಣ ಆದರೆ ನಾವು ಕನ್ನಡನ ಮರಿಬಾರದು ಯಾಕಂದರೆ ಕನ್ನಡ ನಮ್ಮ ಮದರ್ ಟಂಗ್ ಕೂಡ ಮಾತೃಭಾಷೆ ಕೂಡ ನಮ್ಮದು ಕನ್ನಡ ನಾವು ಕನ್ನಡನ ಬಿಟ್ಟುಕೊಡ್ಬಾರ್ದು ಆ ಮತ್ತು ಈಗ ಇಂಗ್ಲಿಷ್ ಮತ್ತು ಬೇರೆ ಇನ್ನೂ ಭಾಷೆಗಳು ಕನ್ನಡದ ಮೇಲೆ ತುಂಬಾ ಪ್ರಭಾವ ಬೀರಿದೆ ಇವಾಗ ಯಾರೇ ನೋಡಿದ್ರು ಕೂಡ ಇಂಗ್ಲಿಷಲ್ಲೇ ಇವಾಗ ಚಿಕ್ಕ ಮಕ್ಕಳಿಗೇ ಆಗಲಿ ನಮ್ಮ ಕರ್ನಾಟಕದಲ್ಲೇ ಎಕ್ಸಾಂಪಲ್ ತೊಗೊಳ್ಳೋಣ ಚಿಕ್ಕ ಮಕ್ಕಳಿಗೇ ಆಗಲಿ ಈಗ ಅಫೀಷಿಯಲ್ಸ್ ಇರ್ಬೋದು ಯಾರೇ ಆಗಿರ್ಬೋದು ಇವಾಗ ಒಂದು ಕೋನ್ವೆಂಟ್ ಎಲ್ಲ ಕಳಿಸ್ತಿದ್ದಾರೆ ಅಂದರೆ ಅವ್ರ ಮನ ಅವ್ರ ಅವು ಅವ್ರ ಅವ್ರ ಶಾಲೆಗಳಲ್ಲಿ ಅವರ ಶಿಕ್ಷಕರ ಜೊತೆ ಅವರು ಇಂಗ್ಲಿಷಲ್ಲಿ ಮಾತಾಡ್ತಾನೆ ಇರ್ತಾರೆ ದಿನಪೂರ್ತಿ ಮಾತಾಡ್ತಾನೆ ಇರ್ತಾರೆ ಆದರೆ ನಾವು ಆ ಮನೆಗೆ ಬಂದಾಗ ಆ ಮಕ್ಕಳ ಜೊತೆ ನಾವು ಕನ್ನಡ್ದಲ್ಲಿ ಮಾತಾಡಬೇಕು ಅವ್ರಿಗೆ ಕನ್ನಡನೂ ಕೂಡ ಹೇಳ್ಕೊಡ್ಬೇಕು ಕನ್ನಡನ ತೊದ್ಲು ಮಾತಾಗಿರ್ಬೋದು ಇಲ್ಲ ಅದನ್ನು ಮಾತಾಡಕ್ಕೆ ಬರೋಲ್ಲ ಅಂತ ಆಗಿರ್ಬೋದು ಮಗು ಅನ್ನಬಾರ್ದು ಕನ್ನಡನೂ ಕೂಡ ಸರಳವಾಗಿ ಮಾತಾಡಬೇಕು ಕನ್ನಡ ತುಂಬಾ ಚೆನ್ನಾಗಿರುತ್ತೆ ಮಾತಾಡೋದಕ್ಕೂ ಕೂಡ ಮತ್ತು ಇಂಗ್ಲಿಷ್ ಅನ್ನೋದು ನಾವು ಬಿಸ್ನೆಸ್ ಪರ್ಪಸಿಗೆ ತುಂಬಾ ಬೇಕು ಆದರೆ ಆ ಕನ್ನಡನ ಮರಿಬಾರದು ಕನ್ನಡನೂ ಇರಬೇಕು ಅಂತ ಹೇಳ್ತೀನಿ